ನನ್ನ ಜೀವನದಲ್ಲಿ ನಾನು ಮೊದಲ ಬಾರಿಗೆ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ದು ಮೈಸೂರಿನಲ್ಲಿ ನನ್ನ ಸ್ನೇಹಿತೆ ಒಬ್ಬಳು ನಂದು ಪಿ ಯು ಸಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಒಂದು ಕಂಪನಿಯಲ್ಲಿ ಕೆಲಸದ ಕೆಲಸ ಇದೆ ನೀನು ಹೋಗಿ ಕೆಲಸ ಮಾಡ್ತೀಯ ಅಂತ ಹೇಳಿದ್ಲು ಅದಕ್ಕೆ ಅಂತ ನಾನು ಫಸ್ಟ್ ಮೊದಲಿಗೆ ಅಲ್ಲಿ ಇಂಟರ್ವ್ಯೂ ಇಂಟರ್ವ್ಯೂಗೆ ಹೋಗಿದ್ದೆ ಅಲ್ಲಿ ಆಯ್ಕೆ ಆಯಿತು ಅಲ್ಲಿ ಕೆಲಸ ಏನು ಇತ್ತು ಅಂತ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಸುಮ್ಮನೆ ಹೋಗಿ ನೋಡೋಣ ಆಯ್ಕೆ ಆಗೋದು ಹೇಗಿರುತ್ತೆ ಅದು ಎಕ್ಸ್ಪ್ ಅನುಭವ ಅಂತ ಫಸ್ಟ್ ಹೋಗಿ ಇಂಟಿರೀವ್ ಅಟೆಂಡ್ ಮಾಡದೆ ಅಲ್ಲಿ ಎಲೆಕ್ಟ್ರಿಕ್ ಕೆಲ್ಸದ ಬಗ್ಗೆ ಮಾಹಿತಿ ಇತ್ತು ಬಟ್ ನನಿ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ನನ್ಗೆ ಇರಲಿಲ್ಲ ಅಲ್ಲಿ ಅದು ಫಸ್ಟ್ ಎಲ್ಲ ಮೊದ ಮೊದ ಮೊದಲ್ನೇದಾಗಿ ಎಲ್ಲನೂ ಕಲಿತಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಸ್ಟಾರ್ಟ್ ಮೊದ ಮೊದಲು ನನಗೆ ತುಂಬನೇ ಕಷ್ಟ ಆಯಿತು ಕೆಲಸ ಯಾವ ರೀತಿ ಮಾಡೋದು ಹೇಗೆ ಏನು ಅಂತ ಆ ನಂತರ ಸ್ವಲ್ಪ ದಿನ ಕಳ್ದಂತೆ ಎಲ್ಲ ವಿಚ ಸ್ವಂತ ಪ್ರಯತ್ನದಿಂದ ಎಲ್ಲ ವಿಷಯಗಳ್ನ ತಿಳ್ಕೊಂಡು ತಿಳ್ಕೊಂಡು ಮೊದಲನೇದಾಗಿ ರಿಸೆಪ್ಷನಿಷ್ಟಾಗಿ ಕೆಲಸನ ಸ್ಟಾರ್ಟ್ ಮಾಡಿದೆ ಅಲ್ಲಿ ಸನ್ ಮಾರ್ಕೆಟಿಂಗ್ ಕಂಪನಿ ಅಂತ ಅದು ಹೆಡ್ ಆಫೀಸ್ ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿತ್ತು ಅದು ನಿಮಾಟಿಕ್ಸ್ ಟೂಲ್ಸ್ ಆತೋರೈಝುಡ್ ಡೀಲರ್ ಆಗಿದ್ದರವ್ರು ಬಟ್ ಅಂದರೆ ಕೆಲಸ ಅಷ್ಟು ನಾನು ಓದಿದ್ದು ಪಿ ಯು ಸಿ ಬಟ್ ನಾನು ಆಯ್ಸ್ ಆಯ್ಕೆ ಮಾಡ್ಕೊಂಡಿದ್ದಂಥ ಕೆಲಸ ಟೆಕ್ನಿಕಲ್ ಫೀಲ್ಡ್ ಅದು ಸ್ವಲ್ಪ ಅಂದರೆ ತುಂಬನೆ ನನಗೆ ಅದು ಸ್ಟಾರ್ಟಿಂಗಲ್ಲಿ ಕೆಲಸ ತುಂಬ ತುಂಬ ಕಷ್ಟ ಆಗ್ತಿತ್ತು ದಿನ ದಿನ ಗ ಅದ್ರ ಬಗ್ಗೆ ಈ ಕ್ಯಾಟ್ಲಾಗ್ ನೋಡಿ ನೋಡಿ ಆ ವಿಚಾರಗಳು ಆ ಮಿಷಿನ್ಗಳು ಹೆಸ್ರ್ಗಳು ತಿಳ್ಕೊಳ್ಳೋದು ಅದು ಎ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಆಮೇಲೆ ಸ್ವಲ್ಪ ಅದು ಕೆಲಸ ದಿನಾ ದಿನ ದಿನ ಕಳ್ದಂತೆ ಅದು ಕೆಲಸ ನನಗೆ ಸ್ವಲ್ಪ ಆರಾಮ ಅನ್ನಿಸ್ತು ಮತ್ತೆ ಅಲ್ಲಿ ಪ್ರತಿ ನಿತ್ಯ ಒಂದು ನೂರರಿಂದ ನೂರೈವತ್ತು ಕಾಲು ರಿಸೀವ್ ಮಾಡಬೇಕಿತ್ತು ಮತ್ತೆ ಫೋನ್ ಮಾಡಬೇಕಿತ್ತು ಬಟ್ ಅದೆಲ್ಲ ಒಂಥರ ಒಳ್ಳೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಒಳ್ಳೊಳ್ಳೆ ಅನುಭವಗಳು ಯಾವುದೇ ಕೆಲಸದಲ್ಲು ಕೂಡ ಪ್ರತಿನಿತ್ಯ ನಾವು ಕಲಿಯುವಂಥದ್ದು ಬಹಳ ಇರುತ್ತೆ ಅದೇ ರೀತಿ ನಾನು ಕೂಡ ಆ ಕಂಪ್ನಿಯಲ್ಲಿ ಪ್ರತಿನಿತ್ಯ ಹೊಸ್ಬಳ ಹಂಗೆ ಹೊಸ ಹೊಸ ವಿಷಯಗಳ್ನ ಕಲ್ತ್ಕೊಳ್ತಾ ಇದ್ದೆ ಮತ್ತೆ ನನ್ನ ಜೊತೆ ನಾಲ್ಕು ಜನ ವರ್ಕ್ ಮಾಡ್ತಿದ್ರು ಅದರಲ್ಲಿ ಮೂರು ಜನರೂ ಫೀಲ್ಡ್ ವರ್ಕೆ ಮಾಡ್ತಿದ್ದಿದ್ದು ನಾನು ಒಬ್ಬಳೆ ಆಫೀಸಲ್ಲಿ ಇರ್ತಿದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಂಜೆ ಏಳು ಗಂಟೆವರೆಗೂ ಆಫೀಸಲ್ಲೆ ವರ್ಕು ನಂದು ಏಳು ಗಂಟೆ ಆದರು ಕೆಲಸ ಮುಗೀತಿರ್ಲಿಲ್ಲ ಬರ್ತಾ ಬರ್ತಾ ಏಟು ಎಂಟುವರೆವರೆಗೂ ಕೂಡ ಕೆಲಸಗಳು ಮಾಡ್ತಾ ಇದ್ದೆ ನನ್ನ ಕೆಲಸ ಏನಿತ್ತಂದ್ರೆ ಅಲ್ಲಿ ಬಿಲ್ ಪ ಬಿಲ್ ಹಾಕೋದು ಕೊಟೇಷನ್ ಕೊಡೊದು ಎಸ್ಟಿಮೇಟ್ ತೆಗೆಯೋದು ಈ ಥರ ಕೆಲಸಗಳೇ ನಂಗೆ ಅಲ್ಲಿ ಇದ್ದಿದ್ದು ಎಲ್ಲ ಕ ಟೈಪಿಂಗು ಟೈಪಿಂಗ್ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಟೈಪ್ ಮಾಡದೆ ತುಂಬ ಬೇಜರಾಗ್ತಿತ್ತು ಮತ್ತೆ ಆಫೀಸಲ್ಲಿ ನಾನು ಒಬ್ಬಳೆ ಮಾಡಬೇಕಿತ್ತು ಬೇರೆ ಯಾರೂ ಇರ್ತಿರಲಿಲ್ಲ ಅವ್ರಿಗೆಲ್ಲ ಬೇರೆ ಕಡೆ ಹೊರ್ಗಡೆ ಹೋಗಿ ಫ್ಯಾಕ್ಟ್ರಿಗಳು ವಿಝಿಟ್ ಮಾಡೋದು ಅಲ್ಲಿ ಆರ್ಡರ್ ತೊಗೊಳ್ಳೋದು ಆ ಥರ ಕೆಲ್ಸಗಳು ಇದ್ದಿದ್ದು ನಾನು ಒಬ್ಬಳೆ ಆಫೀಸಲ್ಲಿ ಕೂತ್ಕೊಂಡು ಮಾಡಬೇಕಿತ್ತು ಒಟ್ಟಿನಲ್ಲಿ ಹೆಂಗೊ ಆ ಕೆಲಸನ ಮೂರುವರೆ ವರ್ಷ ಕೆಲಸ ಮಾಡದೆ ನಂಗೆ ಕೆಲಸ ತುಂಬ ಖುಷಿ ಇತ್ತು ನಾನು ಪಿ ಯು ಸಿ ಆದ ತಕ್ಷಣ ಅಲ್ಲಿ ಕೆಲಸ ಸೇರಿಕೊಂಡಿದ್ದು ಮತ್ತೆ ನನ್ನ ಮದುವೆ ಫಿಕ್ಸ್ ಆಗೋವರೆಗು ಅಲ್ಲೆ ಕೆಲಸ ಮಾಡ್ತಿದ್ದೆ ಅದಾದ ಮೇಲೆ ಮದುವೆಯಾಯ್ತು ಊರಿಗೆ ಮದ್ವೆಯಾಗಿ ಬಂದಾದ ಮೇಲೆ ನನಗೆ ಅಲ್ಲೂ ಕೆಲಸ ಮಾಡ್ತಿದ್ದೆನಲ್ಲ ಆಗಾಗ ಮನೇಲಿ ಸುಮ್ಮನೆ ಕೂರೋಕೆ ಬೇಜಾರಾಗ್ತಿತ್ತು ಮತ್ತು ಇಲ್ಲಿ ಬಂದು ಕೂಡ ಇಲ್ಲೂ ಕೂಡ ಒಂದು ಎಲ್ಪರಾಗಿ ಸೇವಾ ಪ್ರತಿನಿಧಿಯಾಗಿ ಕೆಲ್ಸಕ್ಕೆ ಸೇರಿಕೊಂಡೆ ಧರ್ಮಸ್ಥಳ ಸಂಸ್ಥೆದು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಬಟ್ ಅಲ್ಲೂ ಕೂಡ ನನಗೆ ಫೀಲ್ಡ್ ವರ್ಕ್ ಅಂದರೆ ಮೊದ್ಲಿಂದಲೂ ತುಂಬನೇ ಇಷ್ಟ ಸೊ ಹಾಗಾಗಿ ಫೀಲ್ಡ್ ವರ್ಕ್ನ ನಾನು ತುಂಬ ಚೆನ್ನಾಗಿ ಮಾಡೋದಕ್ಕೆ ತುಂಬನೇ ಖುಷಿ ನನಗೆ ಏನಾದರೂ ದಿನ ದಿನ ಹೊಸದಾಗಿ ಕಲಿಬೋದು ಹೊಸ ಹೊಸ ಜನಗಳನ್ನ ಮಾತಾಡ್ಸ್ಬೋದು ಮತ್ತೆ ಹೊಸ ಹೊಸ ಕೆಲಸಗಳ ಜೊತೆ ಹೊಸ ಹೊಸ ವ್ಯಕ್ತಿಗಳನ್ನ ಕೂಡ ಮಾತಾಡಿಸಿ ಅವರಿಂದ ವಿಷಯಗಳ್ನ ತಿಳ್ಕೊಳ್ಳುವಂಥ ಕೆಲಸ ಅದು ಮತ್ತೆ ತುಂಬನೇ ಖುಷಿ ಇತ್ತು ಇಲ್ಲ ಅಂದರೂ ಅಲ್ಲಿ ಅಂದರೆ ಪ್ರತಿಯೊಂದು ಕೆಲಸದಲ್ಲು ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಸಪೋರ್ಟಿವಾಗಿದ್ದರು ಅಲ್ಲಿ ಅಂದರೆ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡದೆ ಆಮೇಲೆ ತರಬೇತಿ ಸಹಾಯಕರಾಗಿ ಕೆಲಸ ಮಾಡದೆ ತರಬೇತಿ ಸಹಾಯಕ್ರಾಗಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಊರ್ಗಳಿಗೂ ಹೋಗಿ ಗ್ರಾಮಗಳಿಗೆಲ್ಲ ಭೇಟಿ ಮಾಡಿ ಪ್ರತಿಯೊಂದು ಸಂಘಗಳ್ಗೂ ಹೋಗಿ ಪ್ರತಿಯೊಬ್ಬರು ಸದಸ್ಯರು ಕೂಡ ಇಲ್ಲಿರುವಂಥ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿ ಅವರಿಗೆ ಸಿಗುವಂಥ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ಸಂಘದಲ್ಲಿ ಉಳಿಯುವಂತೆ ಮಾಡ್ತಿದ್ದೆ ಮತ್ತೆಲ್ಲರಿಗೂ ತುಂಬ ಖುಷಿಯಾಗ್ತಿತ್ತು ಏನೇನು ಮಾಹಿತಿ ಕೊಡ್ತೀವಿ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಸೇರ್ತಿದ್ರು ಮತ್ತು ಅದೇ ರೀತಿ ಕೂಡ ನಮಗೆ ಸೇವಾ ಪ್ರತಿನಿಧಿಗಳು ಕೂಡ ಅಷ್ಟೇ ರೀತಿ ನಮಗೆ ಒಳ್ಳೆ ರೀತಿಯಾಗಿ ಸಪೋರ್ಟ್ ಮಾಡ್ತಿದ್ದರು ನಮ್ಗೆ ಅದು ಕೂಡ ತುಂಬ ಖುಷಿ ಇಷ್ಟೇ ಅಲ್ಲದೆ ನಮ್ಗೆ ಇರುವಂಥ ಸೂಪರ್ವೈಸರ್ಗಳು ಕೂಡ ಅದೇ ರೀತಿ ಯಾವುದೇ ಈಗ ನಂದಿದಿದ್ದು ಆ್ಯಕ್ಟುಲಿ ಚೀನ್ಯ ಒಂದೇ ಬಟ್ ನಾನು ನಾಗಮಂಗಲದಿಂದ ನಾಗಮಂಗಲ ಟೌನಲ್ಲಿ ಬರುವಂಥ ಎಲ್ಲ ಹಳ್ಳಿಗಳ್ಗೂ ಕೂಡ ತರಬೇತಿ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ದೆ ಎಲ್ಲರಿಗೂ ಒಬ್ರು ಇಬ್ಬರು ಪರಿಚಯ ಇದ್ದರೆ ನನಗೆ ಇರುವಂಥ ತಾಲ್ಲೂಕಲ್ಲಿರುವಂಥ ಎಲ್ಲ ಎಸ್ ಪಿಗಳ ಜೊತೆಯೂ ಪ್ರ ಎಲ್ಲ ಸ್ ಎಸ್ ಪಿ ಗಳು ಕೂಡ ನನ್ನ ಜೊತೆ ಫ್ರೆಂಡಾಗಿದ್ದರು ಮತ್ತೆ ಎಲ್ಲ ಎಫ್ ಎಸ್ ಗಳು ಸೂಪರ್ವೈಸರ್ಗಳು ಕೂಡ ನನಗೆ ಫ್ರೆಂಡಾಗಿದ್ದರು ಮತ್ತೆ ತಾಲ್ಲೂಕು ಕೊ ಆರ್ಡಿನೇಟರು ಅವರು ಕೂಡ ನಮಗೆ ತುಂಬ ಖುಷಿ ಪಡ್ತಿದ್ರು ಮತ್ತೆ ಯಾವುದೇ ಒಂದು ಕೆಲ್ಸ ಆದ್ರು ಕೂಡ ನನ್ನ ತುಂಬ ಬೇಗ ನೆನ್ಸ್ಕೊಳ್ತಾ ಇದ್ದರು ಮತ್ತೆ ಏನೇ ವಿಚಾರಗಳಿದ್ದರು ಕೂಡ ಬೇಗ ಕರ್ದು ಇನ್ಫಾರ್ಮ್ ಮಾಡ್ತಿದ್ದರು ಅಷ್ಟೇ ಅಲ್ಲದೆ ನಮಗೆ ಡೈರೆಕ್ಟ್ರ್ ಕೂಡ ಅಷ್ಟೇ ಸಪೋರ್ಟಿವಾಗಿದ್ದರು ಮತ್ತೆ ನಮ್ದು ಒಂದು ಬ್ಯಾಚ್ ಇತ್ತು ತುಂಬ ಖುಷಿಯಾಗ್ತಿತ್ತು ಅಷ್ಟೇ ಅಲ್ಲದೆ ನಮ್ಮದು ಒಣ ಕೆರೆದು ಒಣಕೆರೆ ವಲಯ ಧರ್ಮಸ್ಥಳ ಸಂಸ್ಥೆಲೆ ನಂಬರ್ ಒನ್ನಾಗಿತ್ತು ನಮ್ಮ ಟೀಮ್ ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿದ್ವಿ ನಾವು ಒಟ್ಟು ಎಂಟು ಜನ ವರ್ಕ್ ಮಾಡ್ತಿದ್ದಿದ್ದು ವ ಎಂಟು ಜನದಲ್ಲೂ ಕೂಡ ಒಬ್ಬರು ವಲಯದಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂದರೆ ಇನ್ನೊಬ್ರು ಹೋಗಿ ಕೂಡ ಸಾಲ್ವ್ ಮಾಡ್ತಿದ್ವಿ ಮತ್ತೆಲ್ಲರೂ ಟ್ರಿಪ್ ಹೋಗ್ತಾಯಿದ್ವಿ ಮತ್ತೆ ಜ್ಞಾನ ವಿಕಾಸ ಕೇಂದ್ರ ಇತ್ತು ಪ್ರತಿ ತಿಂಗಳು ಅವ್ರನ್ನ ಹೊರ್ಗಡೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ವಿ ಮತ್ತೆ ಎಲ್ಲ ಬೇರೆ ಬೇರೆ ಈಗ ಕೈಲಿ ಆಗ್ದಿರುವಂಥ ಮಹಿಳೆಯರಿಗೆ ಅವರಿಗೆ ಸಪೋರ್ಟಿವಾಗಿ ಮಾತಾಡೋದು ಮತ್ತೆ ಅವ್ರಿಗೆ ಬೇಕಾಗಿರುವಂಥ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಕ್ಕೆ ನಮ್ಮ ಕೈಯ್ಯಲ್ಲಿ ನಮ್ಮ ಯೋಜನೆಯಲ್ಲಿ ಏನು ಸಿಗುತ್ತೆ ಅದನ್ನು ಪ್ರತಿಯೊಬ್ಬರಿಗು ಮುಟ್ಟಿಸುವಂಥ ಕೆಲಸ ಮಾಡ್ತಿದ್ವಿ ಅದೆಲ್ಲ ತುಂಬನೇ ಖುಷಿ ಇತ್ತು ನಮಗೆ ಅಷ್ಟೆ ಅಲ್ಲದೆ ಜೆ ವಿ ಕೆ ಮೇಡಮ್ ಮತ್ತೆ ನಾವು ತುಂಬ ಕ್ಲೋಸ್ ಫ್ರೆಂಡಂಗೆ ಇದ್ವಿ ಮತ್ತು ಅಷ್ಟೆ ಅಲ್ಲದೆ ನಾಗಮಂಗಲದ ಮೇಲ್ವಿಚಾರಕರು ಉಮೇಶ್ ಸರ್ ಮತ್ತೆ ಶೃತಿ ಮೇಡಮ್ ಅಂತ ಇದ್ದರು ಅವರಿಬ್ರು ಕಪಲ್ಸು ಬಟ್ ಒಳ್ಳೆ ಪೇರು ಮತ್ತೆ ಒಳ್ಳೆ ಅಂದರೆ ಮಾರ್ಗದರ್ಶನ ನೀಡುವಂಥವ್ರು ಈಗ ನಾವು ಕೆಲಸ ಕಲಿತೀವಿ ಅಂದರೆ ನಮ್ಮಲ್ಲಿ ಏನಿರುವಂಥ ಒಂದು ಕೆಲಸ ಮಾಡುವಂಥ ಎಬಿಲಿಟಿ ಏನಿದೆ ಅದನ್ನು ಹುಡ್ಕಿ ಹುಡ್ಕಿ ಹೊರ್ಗೆ ತೆಗೀತಿದ್ರು ಮತ್ತೆ ಅವ್ರುಗಳಿಗೆ ಅವಕಾಶ ಹೆಚ್ಚು ಹೆಚ್ಚು ಅವಕಾಶ ಮಾಡ್ಕೊಡ್ತಿದ್ರು ಮತ್ತೆ ನಮ್ಮನ್ನ ನಮ ನಮ್ಮನ್ನು ನಾವೇ ನಂಬೋಂಗೆ ನಮ್ಮನ್ನ ನಾವೇ ಪ್ರೋತ್ಸಾಹಿಸಿಕೊಳ್ಳೋ ಹಂಗೆ ಎಲ್ಪ್ ಮಾಡ್ತಿದ್ದರು ಇಷ್ಟೆ ಅಲ್ಲದೆ ಪ್ರತಿ ವರ್ಷವೂ ನಮಗೆ ಏನಾದ್ರೂ ಸ್ಪೋರ್ಟ್ಸ್ ಇರ್ತಿತ್ತು ಜ್ಞಾನ ವಿಕಾಸದ ಇದು ಪ್ರೋಗ್ರಾಮ್ ಇರ್ತಿತ್ತು ಡ್ಯಾನ್ಸ್ದು ಇರ್ತಿತ್ತು ಪ್ರತಿಯೊಂದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ ಎಲ್ಲ ತುಂಬ ಖುಷಿ ಆಗ್ತಾಯಿತ್ತು ನಮಗೆ ಅಷ್ಟೇ ಅಲ್ಲದೇನೆ ಇನ್ನು ಹೆಚ್ಚು ಹೆಚ್ಚು ವಿಷಯಗಳ್ನ ತಿಳ್ಕೊಳ್ಳೋಕು ಕೂಡ ನಮಗೆ ಅಲ್ಲಿ ಇರುವಂಥ ತಾಲ್ಲೂಕಿನ ಕೋರ್ಡಿನೇಟರು ತುಂಬ ಹೆಲ್ಪ್ ಮಾಡ್ತಾಯಿದ್ರು ಮತ್ತೆ ನಾವು ಫ್ರೆಂಡ್ಸ್ ಎಲ್ಲರೂ ಸೇರಿ ನಾವೆಲ್ಲ ತಿರುಪತಿಗೆ ಟ್ರಿಪ್ಗೆ ಹೋಗಿದ್ವಿ ತಿರ್ಪತಿಲಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತ್ರೀ ಡೇಸ್ ಅದೇ ಫಸ್ಟ್ ಟೈಮು ಫ್ಯಾಮಿಲಿ ಬಿಟ್ಟು ನಾವು ಬರಿ ಫ್ರೆಂಡ್ಸ್ಗಳೆ ಹೋಗಿದ್ದಿದ್ದು ತುಂಬ ಖುಷಿಯಾಯಿತು ಎಲ್ಲರೂ ಮತ್ತೆ ಈಗ ಅದಾದ್ಮೇಲೆ ಅಲ್ಲಿ ಬಿಟ್ಟು ಕೆಲಸ ಬಿಟ್ಟು ಗ್ರಾಮ ಪಂಚಾಯಿತೀಲಿ ವರ್ಕ್ ಮಾಡದೆ ಗ್ರಾಮ ಪಂಚಾಯಿತಿಲಿ ಸೋಷ್ಯಲ್ ಆಡಿಟರಾಗಿ ವರ್ಕ್ ಮಾಡಿದೆ ಅದು ಕೂಡ ತುಂಬ ಖುಷಿ ಇತ್ತು ಬಟ್ ಅಂದರೆ ಬೇರೆ ಬೇರೆ ಎಲ್ಲ ಪಂಚಾಯ್ತಿಗಳ್ಗೆ ಹೋಗುವಷ್ಟು ಹೊತ್ತಿಗೆ ಸಾಕಾಯಿತು ಅದು ಏನೆಂದ್ರೆ ಸ ಅದು ಸೋಷ್ಯಲ್ ಆಡಿಟ್ ಅಂದರೆ ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸಗಳ್ನ ಮಾಡ್ಸಿರ್ತಾರಲ್ಲ ಅದನ್ನು ಆಡಿಟ್ ಮಾಡೋದು ಅಂದರೆ ಕರೆಕ್ಟಾಗಿ ಅವರೇ ಮಾಡಿದ್ದಾರೆ ಈಗ ಬರ್ಸಿರುವಂಥವ್ರೇ ಉಪಯೋಗಿಸ್ಕೊಂಡಿದ್ದಾರೆ ಅದನ್ನು ಅಥ್ವಾ ಬೇರೆ ಬೇರೆ ಯಾರಾದ್ರು ತಗೊಂಡಿದ್ದಾರ ಅಥ್ವಾ ಅವ್ರ ಹೆಸ್ರಲ್ಲಿ ಈಗ ಕೆಲವೊಂದ್ಸಲ ನರೇಗದಲ್ಲಿ ಡೆತ್ ಆಗಿರೋದೆಲ್ಲನೂ ಇದು ಮಾಡ್ತಿದ್ದರು ಸೊ ಅದೆಲ್ಲ ಚೆಕ್ ಮಾಡೋದು ಮತ್ತೆ ಜನ್ಗಳಿಗೆ ಮಾಹಿತಿ ಕೊಡೋದು ಅವ್ರಿಗೆ ಮಾರ್ಗದರ್ಶನ ಕೊಡೋದು ನನ್ಗೆ ಯಾವಾಗಲೂ ಅಷ್ಟೆ ಫೀಲ್ಡ್ ವರ್ಕು ಜನ್ಗಳ ಮಧ್ಯೆ ಇರೋದು ಅಂದರೆ ತುಂಬನೆ ಇಷ್ಟ ಸೊ ನಾನು ಇದ್ವರೆಗೂ ಕೆಲ್ಸಗಳು ಮಾಡಿರೋದು ತುಂಬನೇ ತುಂಬನೇ ಖುಷಿ ಇದೆ ನಾನು ಇನ್ಮುಂದೆ ಕೆಲಸ ಮಾಡಬೇಕು ಅಂದರು ಕೂಡ ಯಾವುದೇ ಕೆಲಸ ಮಾಡ್ತೀನಿ ಅಂದರು ನನಗೆ ಫೀಲ್ಡ್ ವರ್ಕ್ನೆ ಚಾಯ್ಸ್ ಮಾಡ್ಕೊಳ್ತೀನಿ ಸೊ ಇಷ್ಟ ಇದೆಲ್ಲ ನನ್ಗೊಂಥರ ತುಂಬ ಇಷ್ಟವಾದ ಕೆಲಸಗಳು